ಅತ್ಯುತ್ತಮ ವೈದ್ಯಕೀಯ ಸೇವೆಗೆ ಬಡತನವೇ ದೊಡ್ಡ ಅಡ್ಡಿಯೆಂದು ನಮಗೆ ಅನಿಸುವುದಿಲ್ಲ ಯಾಕೆಂದ್ರೆ ಈಗ ನಮ್ಮ ವೈದ್ಯಕೀಯ ಸೇವೆಯು ಬಹಳ ಎತ್ತರದ ಮಟ್ಟಿನಲ್ಲಿ ಸಿಗುವುದು ನಮ್ಮ ಆಸ್ಪತ್ರೆಗಳಾಗಲಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಯಾವುದೇ ರೀತಿಯ ಸೇವೆ ನೀಡಲು ದೊರಕಿಸಲು ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ಆದರೆ ಅದನ್ನು ಬಳಸುವುದರಲ್ಲಿ ಮತ್ತು ಸೇವೆ ಕೊಡುವುದರಲ್ಲಿ ಕೆಲವು ಸಲ ತಪ್ಪಾಗಿರಬಹುದು ವ್ಯವಸ್ಥೆಗಳು ಚೆನ್ನಾಗಿ ಇರುವುದು ಆದರೆ ಅದನ್ನು ಎನ ಎಂದಿನಂತೆ ಬಳಸುವ ಬಳಸಲು ಅಲ್ಲಿ ವ್ಯವಸ್ಥೆಗಳನ್ನು ಸರಿಯಾಗಿ ನೋಡಿಕೊಳ್ಳುವುದರಲ್ಲೆಲ್ಲ ತಪ್ಪು ಆಗಿರಬಹುದು ಆಗುತ್ತಿರುವುದು ಸಾಮಾನ್ಯ ಅದೇ ರೀತಿ ವೈದ್ಯಕೀಯ ಸೇವೆ ಬಡ ಜನತೆಗೆ ಗ್ರಾಮೀಣ ಜನರಿಗೆ ಹೆಚ್ಚು ಸಿಗುವ ಸಿಗಬೇಕಾದರೆ ಈ ಈ ಆರೋಗ್ಯದ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳುವಳಿಕೆ ಜನರಿಗೆ ನೀಡಬೇಕಾದದ್ದು ತುಂಬ ಅಗತ್ಯವಿದೆ ಈ ಈ ಈ ಈ ಬಗ್ಗೆ ನಾವು ಹೇಳುವುದಾದರೆ ಅತಿ ಅತಿ ಹೆಚ್ಚು ಶಿಬಿರಗಳನ್ನು ಆಯೋಜಿಸುವುದು ಯಾವುದೇ ಕಾಯಿಲೆ ಪ್ರತಿ ಕಾಯಿಲೆಗಳ ಬಗ್ಗೆ ಮಾಹಿತಿ ಕೊಡುವುದು ಕಾರ್ಯಕ್ರಮ ಮಾಹಿತಿ ಕೊಡೋ ಕಾರ್ಯಕ್ರಮಗಳನ್ನು ಆಯೋಜಿಸುವುದು ಗ್ರಾಮೀಣ ಜನ ಜನರ ಅಥವಾ ಸಾರ್ವಜನಿಕ ವಲಯಗಳಲ್ಲಿ ಇಂತಹ ಶಿಬಿರಗಳನ್ನು ಆಯೋಜಿಸುವುದಾಗಲಿ ಅಥವಾ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಕೊಡುವುದು ತುಂಬ ಉತ್ತಮ ಅದೇ ತರಹ ಇದನ್ನು ಶಾಲಾ ಮಟ್ಟದಲ್ಲಿ ನಮಗೆ ಸಣ್ಣಪುಟ್ಟವುಗಳಿಗೆ ಯಾವ ರೀತಿಯ ಆರೋಗ್ಯ ಸಣ್ಣದು ಸಣ್ಣ ಪ ಮಟ್ಟಿನ ಸಮಸ್ಯೆಗಳು ಬಂದಾಗ ನಾವು ಹೇಗೆ ಎದುರಿಸುವುದು ಈ ಬಗ್ಗೆ ಸಣ್ಣ ಶಾಲಾ ಮಟ್ಟದಲ್ಲಿ ಮಕ್ಕಳಿಗೆ ಇದರ ಬಗ್ಗೆ ಆರೋಗ್ಯ ಮತ್ತು ಶ ಶುಚಿತ್ವದ ಬಗ್ಗೆ ಮಾಹಿತಿ ನೀಡುವುದು ತುಂಬ ತುಂಬ ಅಗತ್ಯವಿದೆ ಯಾವುದೇ ಶಾಲೆ ಖಾಸಗಿ ಇರಲಿ ಸರ್ಕಾರಿ ಇರಲಿ ಇರಲಿ ಶಾಲಾ ಮಟ್ಟದಲ್ಲಿ ಮಕ್ಕಳಿಗೆ ಮಕ್ಕಳಿಂದಲೇ ಈ ಆಂದೋಲನವು ಆರಂಭವಾದರೆ ಮಾತ್ರ ಇದು ತುಂಬ ಪರಿಣಾಮ ಬೀರುವುದು ಎಂದು ಅನಿಸುವುದು